ಹಲೋ ಹಲೋ ಅಲೋ ಮೇಡಮ್ ಹೂವಿನ ಅಂಗಡಿಯವರ ಹಾಂ ಹೇಳಿ ಹಾಂ ಹೌದು ಹಾಂ ನಮಗೆ ಹೂ ಬೇಕಾಗಿತ್ತು ಮೇಡಮ್ ಹಬ್ಬಕ್ಕೆ ಹಾಂ ಯಾವ ಥರ ಬೇಕು ನಮಗೆ ಮಲ್ಲಿಗೆ ಹೂವು ಕನ್ಕಾಂಬ್ರ ಮತ್ತು ಗುಲಾಬಿ ಎಲ್ಲ ಥರದ ಹೂ ಬೇಕು ಮೇಡಮ್ ಮತ್ತು ಅಮೌಂಟ್ ಎಷ್ಟು ಆಗುತ್ತೆ ಮೇಡಮ್

ಹಾಂ ಮೇಡಮ್ ಮತ್ತು ಡೆಕ್ರೇಷನ್ ಮಾಡೋರು ಹೂವಿನ ಹಾರ ಬೇಕು ಮತ್ತು ಬಿಡಿ ಹೂವು ಬೇಕು ಮತ್ತು ಎಲ್ಲ ಬೇಕು ಮೇಡಮ್ ಹಾಂ ಸರಿ ಮತ್ತು ಡೆಕ್ರೇಷನ್ ಮಾಡೋರು ಅದಾರಾ ಮೇಡಮ್ ನಿಮ್ಮ ಕಡೆ ಹಾಂ ಸಿಗ್ತಾರಾ ನಮಗೆ ಮತ್ತು ನಾಳೆ ಬೆಳಗ್ಗೆ ಬೇಕಾಗುತ್ತೆ ಹ್ಞೂ ಮತ್ತು ಅದಕ್ಕೆ ಅಮೌಂಟ್ ಎಷ್ಟಾಗುತ್ತೆ ಮೇಡಮ್ ಮನೆ ಫಂಕ್ಷನ್ ಅಂದರೆ ಎಂಗೇಜ್ಮೆಂಟ್ ಈ ಥರ ಫಂಕ್ಷನ್ ಇದೆ ಮೇಡಮ್ ಮತ್ತು ಅದರೊಳಗೆ ಹಬ್ಬನು ಇದೆ ಹಾಂ ಹಬ್ಬಇದೆ ಎಂಗೇಜ್ಮೆಂಟಿನೂ ಇದೆ ಹಂಗಾಗಿ ಬೇಕು ಮೇಡಮ್ ಹೋ ಅಷ್ಟು ಅಷ್ಟೊಂದು ಅಮೌಂಟ್ ಆಗುತ್ತಾ ಮೇಡಮ್ ಮತ್ತು ಡೆಕೊರೇಷನ್ ಮಾಡೋರು ಬರ್ತಾರಾ ಮೇಡಮ್ ಸರಿ ಮೇಡಮ್ ಹಾಗಾದ್ರೆ ಎಷ್ಟು ಟೈಮಿಂಗ್ ಮತ್ತು ಮೇಡಮ್ ನಮಗೆ ಟೈಮಿಂಗ್ ಕವರ್ ಆಗ್ಬೇಕು ಅಂದರೆ ಏಟ್ ತರ್ಟೀ ಬಂದರೆ ನಡ್ಯತ್ತೆ ಮ್ಯಾಮ್ ಹಾಂ ಸರಿ ಮೇಡಮ್ ಹಾಂ ಸರಿ ಓಕೆ